ಒಂದು ಸುಮಾರು ಒಂದು ಆರು ಏಳು ವರ್ಷದ ಹಿಂದೆ ನಾನು ಕಾಲೇಜ್ನಲ್ಲಿರುವಾಗ ನಾವೊಂದು ಟ್ರೆಕ್ಕಿಂಗೆ ಅಂತ ಹೋಗಿದ್ವಿ ಅದು ಧರ್ಮಸ್ಥಳದ ಹತ್ತಿರ ಶಿಶಿಲ ಅಂತ ಪ್ಲೇಸ ಅಲ್ಲಿ ಸುಮಾರು ಒಂದು ಬೆಳಿಗ್ಗೆ ಮೂರು ಮೂರು ನಾಲ್ಕು ಗಂಟೆ ಹೊತ್ತಿಗೆ ಹೊರಟಿದ್ದಿಲ್ಲಿಂದ ಹೊರಡಿ ಅಲ್ಲಿಗೆ ಒಂದು ಏಳು ಗಂಟೆ ಆಚೆ ಆರು ಆರು ಮುಕ್ಕಾಲಾಚೆ ಒಂದು ರೀಚ್ ಆದ್ವಿ ಆಮೇಲೆ ಅಲ್ಲಿಂದ ನಮ್ಮದೊಂದು ಒಂದು ಬೆಟ್ಟ ಇತ್ತಲ್ಲಿ ಆ ಬೆಟ್ಟಕ್ಕೆ ಹೋಗುವ ಅಂತ ಪ್ಲ್ಯಾನ್ ಅಂದರೆ ಎತ್ತಿನಭುಜ ಅಂತ ಇದೆ ಅಲ್ಲಿಯೊಂದು ಎತ್ತಿನಭುಜಕ್ಕೆ ಹೋಗುವಾಗ ಅಲ್ಲಿ ಅಂದರೆ ಅರ್ಧ ತನಕ ಹೋದ್ವಿ ನಾವು ಅಂದರೆ ನಮ್ಮ ಹತ್ರ ಸ್ವಲ್ಪ ಲಗೇಜ್ ಎಲ್ಲ ಜಾಸ್ತಿ ಇತ್ತು ಹಾಗಾಗಿ ತುಂಬ ಮೇಲಕ್ಕೆ ಹೋಗುವ ಹೊತ್ತಿನಲ್ಲಿ ಕೆಲವರಿಗೆಲ್ಲ ತುಂಬ ಸುಸ್ತಾಯಿತು ನಂತರ ಅದರ ಸ್ವಲ್ಪ ಅದು ಪ್ಲ್ಯಾನನ್ನು ಚೇಂಜ್ ಮಾಡಿ ಕೆಲವರಿಗೆ ಅಂದರೆ ನಡಿಲಿಕ್ಕೆ ಆಗಲಿಲ್ಲ ತುಂಬ ಹೊತ್ತು ಅಲ್ಲಿ ಅಂದರೆ ತುಂಬ ಎತ್ತರ ಇರುದ್ರಿಂದ ಬೆಟ್ಟ ನಡಿಲಿಕ್ಕೆಲ್ಲ ತುಂಬ ಕಷ್ಟ ಆಯಿತು ನಮಗಂದ್ರೆ ಗೈಡ್ ಎಲ್ಲ ಇದ್ದರು ಒಂದು ಮೂರು ಜನ ಗೈಡ್ ಇದರಲ್ಲಿ ಅವರಿಗೆ ಒಂದು ಥೌಸಂಡ್ ತನಕ ಪೇ ಮಾಡಲಿಕ್ಕಿತ್ತು ಅವರು ಕರ್ಕೊಂಡೋದ್ರು ಬಟ್ ನಮಗೆ ಅಲ್ಲಿ ಕೆಲವರಿಗೆ ಹೋಗಲಿಕ್ಕೆ ಆಗದಿಂದ ಆಗದ ಕಾರಣದಿಂದ ನಾವದನ್ನು ಕ್ಯಾನ್ಸಲ್ ಮಾಡಿ ಬೇರೆ ಯಾವುದಾದ್ರೂ ಹತ್ತಿರದಲ್ಲಿ ಪ್ಲೇಸ್ ಉಂಟಾಂತ ಕೇಳಿದ್ವಿ ಅಲ್ಲಿ ಆಮೇಲೆ ಅವರು ಇನ್ನೊಂದು ಪ್ಲೇಸ್ ಇದೆ ಇಲ್ಲಿ ಹತ್ತಿರದಲ್ಲಿ ಅಂದರೆ ಸುತ್ತ ನೀರಿತ್ತು ಅದರಲ್ಲಿ ಬಂಡೆ ಮಧ್ಯದಲ್ಲಿ ಅಲ್ಲಿ ಸ್ಟೇ ಆಗಬಹುದು ಅಂತ ಹೇಳಿದರು ನೈಟ್ ಎಲ್ಲ ಅಲ್ಲಿ ಹಾಗಾಗಿ ನಾವು ಓಕೆ ಅದೇ ಅಲ್ಲಿಗೆ ಹೋದರೆ ಹತ್ತಿರ ಆಗ್ತದಂತ ಹೇಳಿ ಅಲ್ಲಿಗೆ ಹೋಗಿ ಪುನಃ ಅಂದರೆ ಮೆ ಮೈನಾಗಿ ಅವತ್ತು ಟ್ರೆಕ್ಕಿಂಗಲ್ಲಿ ಟ್ರೆಕ್ಕಿಂಗೆ ಹೋಗುವಾಗ ಸ್ವಲ್ಪ ಜಾಸ್ತಿ ವಸ್ತುನೆಲ್ಲ ತಗೊಂಡೋದ್ರೆ ಕಷ್ಟ ಆಗ್ತದೆ ಅಂದರೆ ಮೇಲೆಯೆಲ್ಲ ಹೋಗಲಿಕ್ಕೆ ಅದೊಂದು ಮೈನ್ ಪಾಯಿಂಟು ಮತ್ತೆ ಸ್ವಲ್ಪ ಬೇಗ ಬೆಳಿಗ್ಗೆ ಬೇಗ ಹೊರಟಿದ್ರೆ ನಮಗೆ ಸ್ವಲ್ಪ ಟೈಮೆಲ್ಲ ಅಂದರೆ ಜರ್ನಿ ಇದಕ್ಕೆಲ್ಲ ಹೋಗಿ ನಡ್ಕೊಂಡು ಹೋಗಲಿಕ್ಕೆ ಇದು ಅಷ್ಟು ಕಷ್ಟ ಆಗುವುದಿಲ್ಲ ಸ್ವಲ್ಪ ಬಿಸಿಲು ಬಂದ ಮೇಲೆ ನಡಿಲಿಕ್ಕೆ ಸ್ವಲ್ಪ ಕಷ್ಟಾನೆಯಲ್ವ ಹಾಗಾಗಿ ಸ್ವಲ್ಪ ಬೇಗ ಹೊರಟಿದ್ರೆ ಒಳ್ಳೆಯದು ಅದೇ ನಮ್ಮದು ಮತ್ತೆ ಪ್ಲ್ಯಾನ್ ಕ್ಯಾನ್ಸಲ್ ಆಗಿ ಬೇರೆ ಕಡೆ ಇನ್ನೊಂದು ಕಡೆಗೆ ಟ್ರೆಕ್ಕಿಂಗ್ ಮಾಡುವಾಂತ ಪ್ಲ್ಯಾನ್ ಆಯಿತು ಆ ಕಡೆ ಟ್ರೆಕ್ಕಿಂಗ್ ಮಾಡಿದ್ವಿ ಒಂದು ಮಧ್ಯಾಹ್ನ ಸಂಜೆ ಒಳಗಡೆ ಸಲ್ ಅಲ್ಲಿಗೆ ಹೋಗಿ ರೀಚ್ ಆದ್ವಿ ಅಲ್ಲಿ ನಂತರ ನಾವಲ್ಲಿ ಅಲ್ಲೇ ಅದೇ ರೀಚ್ ಆಗುವ ಮೊದಲು ಒಂದು ಎಂತಾಯ್ತಂದ್ರೆ ಅಲ್ಲಿ ಇನ್ನೊಂದು ಕಡೆ ಹೋಗುವಾಗಲ್ಲಿ ಒಂದೆರಡು ಜನ ಮಿಸ್ ಆದರು ದಾರಿ ಅಂದರೆ ಅವರಲ್ಲಿ ಫೋಟೋ ತೆಗಿಲಿಕ್ಕೆ ನಿಂತದ್ದು ಹಾಗಾಗಿ ಅವರಿಗೆ ಮಿಸ್ ಆಗಿ ಮತ್ತೆ ಯಾವುದೇ ನೆಟ್ವರ್ಕ್ ಕೂಡ ಇರ್ಲಿಲ್ಲಲ್ಲಿ ಯಾ ಯಾವ್ದು ಯಾರೇ ಕಾಲ್ ಮಾಡಿದರೂ ಇದಾಗ್ತಿರ್ಲಿಲ್ಲ ಅಂದರೆ ಒಂದು ಲಾಸ್ಟಿಗೆ ಎಂತಾಯ್ತಂದ್ರೆ ಒಂದು ಬಿ ಎಸ್ ಎನ್ ಎಲ್ ಸಿಮ್ ಇತ್ತು ಬಿ ಎಸ್ ಎನ್ ಎಲ್ ಸಿಮ್ ಇತ್ತು ಕೆಲರ್ದ್ ಇಬ್ರ ಹತ್ರ ಅಂದರೆ ಒಬ್ಬರು ಆ ಕಡೆಯಿಂದ ಸಹ ಇತ್ತು ಈ ಕಡೆ ಸೊ ಅದರದ್ದು ಕಾಂಟಾಕ್ಟ್ ಮಾಡಿ ಮತ್ತೆ ಅವರು ಎಲ್ಲಿದ್ದೀರಂತ ತಿಳಿದು ಮತ್ತೆ ನಾವಲ್ಲಿಗೆ ಹೋಗಿ ಅವರನ್ನ ಕರ್ಕೊಂಡು ಬಂದು ಪುನಃ ನಮ್ಮದು ಟ್ರೆಕ್ಕಿಂಗ್ ಕಂಟಿನ್ಯೂ ಮಾಡಿದ್ವಿ ಅದೆ ಒಂದು ಸಂಜೆ ಹೊತ್ತಿಗೆ ಅಲ್ಲಿ ಹೋಗಿ ರೀಚ್ ಆದಮೇಲೆ ಎಲ್ಲ ನೈಟಲ್ಲಿ ಎಂಥ ಇದು ಅಲ್ಲೇ ಅಡುಗೆ ಮಾಡುವಾಂತೆಲ್ಲ ಪ್ಲ್ಯಾನ್ ಆಯಿತು ನಮ್ಮದು ಅಲ್ಲೇ ಅಡುಗೆ ಮಾಡಲಿಕ್ಕೆ ಕಟ್ಟಿಗೆ ಎಲ್ಲ ತಗೊಂಬಂದ್ವಿ ಅಲ್ಲಿಯೇ ಅಲ್ಲಿ ತಗೊಂಬಂದು ನಾವು ಕೆಲವೆಲ್ಲ ಇದು ವಸ್ತುವನ್ನೆಲ್ಲ ತಗೊಂಡು ಹೋಗಿದ್ದು ಅಂದರೆ ಚಿಕನ್ ಸಹ ತಗೊಂಡು ಹೋಗಿದ್ವಿ ಮತ್ತೆ ರೈಸ್ ಎಲ್ಲ ತಗೊಂಡೋಗಿ ಅಲ್ಲಿ ಕುಕ್ ಮಾಡಿ ನೈಟ್ ಅಲ್ಲಿ ಸ್ಟೇ ಆಗಿ ಅಲ್ಲಿ ಸ್ವಲ್ಪ ಗಮ್ಮತ್ತು ಮಾಡಿದ್ವಿ ನಂತರ ಮರುದಿನ ಬೆಳಗ್ಗೆ ಪುನಃ ಅಲ್ಲಿಂದ ವಾಪಸ್ ಬಂದ್ವಿ ಅಂದರೆ ಅದೇ ಟ್ರೆಕ್ಕಿಂಗಲ್ಲಿ ಮೈನ್ ಆಗಿ ಒಂದು ಎಲ್ಲ ಒಟ್ಟಿಗೆ ಹೋಗಬೇಕು ಅಂದರೆ ಒಬ್ಬರು ಸ್ವಲ್ಪ ಮುಂದೆ ಹೋಗುವುದು ಸ್ವಲ್ಪ ಒಬ್ಬರು ಹಿಂದೆ ನಿಲ್ಲುವುದು ಆ ಥರ ಎಲ್ಲ ಮಾಡಬಾರ್ದು ಅಂದರೆ ಯಾ ಯಾವ ಅಂದರೆ ರೂಟೆಲ್ಲ ಅಲ್ಲಿದ್ದು ಕ್ಲಿಯರ್ ಇರುವುದಿಲ್ಲ ಅಂದರೆ ಕನ್ಫ್ಯೂಸ್ ಇರ್ತದೆ ಅಂದರೆ ಯಾವ ಕಡೆ ಹೋಗಬೇಕಂತ ಗೊತ್ತಿರುವುದಿಲ್ಲ ನಮಗೆಲ್ಲ ಹಾಗಾಗಿ ಗೈಡ್ ಯಾವ ಯಾವ ಥರ ಎಲ್ಲಿಗೆ ಹೋಗಬೇಕು ಅದೆಲ್ಲ ಹೇಳ್ತಾರೆ ಅಲ್ಲಿ ಮಾತ್ರ ಹೋಗಬೇಕು ಅದನ್ನು ಬಿಟ್ಟು ಬೇರೆ ಬೇರೆ ಕಡೆಗೆ ಹೋದರೆ ಅಂದರೆ ಯಾವ ಕಡೆ ಎಲ್ಲ ಪ್ರಾಣಿ ಬರ್ತದೆ ಅಥವಾ ಡೇಂಜರ್ ಇದೆ ಅಂತ ಅವರಿಗೆ ಗೊತ್ತಿರ್ತದಲ್ಲ ಹಾಗಾಗಿ ಕೆಲವೊಮ್ಮೆ ಎಂತಾಗ್ತದಂದ್ರೆ ನಾವು ಮಿಸ್ ಆದರೆ ಅದು ದೊಡ್ಡ ಒಂದು ಕಾಡಿನೊಳಗೆ ಹೋದರೆ ಮತ್ತೆ ವಾಪಸ್ ಬರಲಿಕ್ಕೆ ಆಗೋದಿಲ್ಲ ಹಾಗಾಗಿ ಸ್ವಲ್ಪ ಜಾಗ್ರತೆಯಿಂದ ಹೋಗಬೇಕಾಗ್ತದೆ ನಾವು ಮತ್ತೆ ನಂತರ ನಾವು ವಾಪಸ್ ಬಂದ್ವಿ ಮತ್ತೆ ಅಂದರೆ ಬೆಳಿಗ್ಗೆ ಬೇಗ ಹೊರಡಿ ಹಿಂದಕ್ಕೆ ಬರುವಾಗ ಒಂದು ಆರು ಗಂಟೆ ಆಚೆ ಹೊ ಹೊರಟಿದ್ದು ಅಲ್ಲಿಂದ ಮತ್ತೆ ಒಂದು ಎಂಟು ಒಂಬತ್ತು ಗಂಟೆ ಆಚೆ ಪುನಃ ಇಲ್ಲಿ ಸಿಟಿ ಹತ್ತಿರ ಬಂದು ಮತ್ತೆ ಮನೆಗೆ ವಾಪಸ್ ಬಂದ್ವಿ